ನಾವು ಟ್ರೈನ್ ಬುಕ್ಕ್ ಫೋನ್ ಮಾಡಿದ್ವಿ ಬುಕ್ ಮಾಡ್ಬೇಕಿತ್ರಿ ಟ್ರೈನ್ ಇದು ಬದಾಮಿ ಬಾದಾಮಿ ಹಾಂ ಐದು ಜನದು ಸಣ್ಣ ಹುಡುಗ್ರು ಅದಾರ ರೀ ಇಬ್ರು ಅದಾರ ರೀ ಮೂರು ಮಂದಿ ದೊಡ್ಡವ್ರು ಹೆಸ್ರು ಅನುಷಾ ರೀ ಅನುಶಾಂಬಾ ಏನಾತ್ರಿ

ಹಲೋ ಯಾವುದು ಏನೇನು

ಹಂಗಾ ಎಸಿ ಬ್ಯಾಡ ರೀ ನಾಂಗ್ವೆಜ್

ಹಾಂ ಹಾಂ

ಹಾಂ ಮಾಡಿಸ್ತೀವಿ